ಎರಡು ಐದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಒಂಬತ್ತು ಆರು ಸಾವಿರದ ಎಂಟುನೂರ ನಲ್ವತ್ತ್ಮೂರು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ನಾಕು ಎರಡು ಸಾವಿರದ ಹತ್ತೊಂಬತ್ತು